ಪೂಜಾ ಮೊನ್ನೆ ಟ್ರಿಪ್ ಹೋಗಿದ್ವಲ್ಲಾ ಎಷ್ಟು ಚೆನ್ನಾಗೈತೆ ಅಂತಂದರೆ ನಾವು ಗೋವಾಗೆ ಹೋಗಿದ್ವಲ್ಲ ಅಲ್ಲಿ ರೆಸಾಲ್ಟು ಎಷ್ಟು ಕಾಸ್ಟ್ಲಿ ಇತ್ತು ಅಂತಂದರೆ ತುಂಬಾ ಕಾಸ್ಟ್ಲಿ ನಾವು ಇದ್ದಿದು ಒಂದು ನೈಟ್ಗೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಕೊಟ್ಟು ಮತ್ತು ಊಟಗಳದು ಎಷ್ಟು ಕಾಸ್ಟ್ಲಿ ಗೊತ್ತಾ ಅಲ್ಲಿ ತುಂಬ ಕಾಸ್ಟ್ಲಿ ಒಬ್ಬೊಬ್ರುಗೆ ತೌಸಂಡ್ ಟು ಅಂಡ್ರೆಡು ಒಂದು ಟೀ ಕುಡಿಬೇಕಾದ್ರು ನೂರೈವತ್ತು ರೂಪಾಯ್ ಬೇಕು ಅಂದರೆ ಒಳ್ಳೆ ಟೇಶ್ಟ್ ಕೊಟ್ಟಿರ್ತೆಯಪ್ಪ ಅಷ್ಟು ಚೆನ್ನಾಗಿ ನಮ್ಮ ಕಡೆಯೆಲ್ಲ ಮಾಡೋದುಕ್ಕಾಗಲ್ಲ ಅವ್ರಷ್ಟು ಕಾಸ್ಟ್ಲಿ ಮಾಡಿದಾರೆ ಅಂತಂದರೆ ಅದು ಟೇಶ್ಟ್ಗೆ ನಾವು ಅಷ್ಟು ದುಡ್ಡು ಕೊಡ್ತೀವಿ ಅಲ್ನೋಡಿ ಪ್ಲೇಸ್ಗಳಂತು ಹೇಳೋದಕ್ಕಾಗಲ್ಲ ಅಷ್ಟು ಸಕತ್ತಾಗಿದೆ ಆ ಬೀಚುಗ್ಳು ಬೀಚಲ್ಲಿ ಜನ ಅದು ನಮ್ಮ ಕಡೆ ಜನ ಅಲ್ಲ ಎಷ್ಟು ಇಷ್ಟಿಷ್ಟೆ ಚಿಕ್ಕ ಚಿಕ್ಕ ಶಾರ್ಟ್ ಹಾಕೊಂಡ್ ಎಲ್ಲನು ಪ್ರತಿಯೊಬ್ರು ಅಷ್ಟೆ ಅಷ್ಟು ಚೆನ್ನಾಗ್ ಎಂಜಾಯ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಎಲ್ಲರನ್ನು ನೋಡೋದಕ್ಕಾಗಲ್ಲಪ್ಪ ನಾವು ಹೋದಷ್ಟೂ ಅಷ್ಟು ಲಕ್ಸುರಿಯಾಗಿ ಹೋಗ್ಬಂದ್ವಿ ಟ್ರಿಪ್ಗೆ ಅಲ್ಲಿಂದ ಗೋವಾ ಬಿಟ್ಟು ಗೋವಾದಲ್ಲಿ ಮೂರು ದಿನ ಇದ್ವಿ ಒಳ್ಳೆ ರೆಸಾಲ್ಟಲ್ಲಿ ಇದ್ವಿ ಏ ಮಕ್ಕಳೆಲ್ಲ ಎಷ್ಟು ಚೆನ್ನಾಗ್ ಆಡಿದ ಅಂತಂದರೆ ಆ ಸಿಮ್ಮಿಂಗ್ ಫೂಲುಗ್ಳು ಅದು ಊಟಗಳು ಅಷ್ಟು ಚೆನ್ನಾಗಿತ್ತು ಆ ಬೀಚುಗಳಲ್ಲಂತೂ ಎಷ್ಟು ಖುಷ್ ಖುಷಿಪಟ್ರು ಮಕ್ಕಳು ಅಂತಂದರೆ ನಾವಂತು ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಬಿಟ್ಟು ಅಲ್ಲಿಂದ ಮತ್ತು ಸಿಗಂದೂರಿಗೆ ಬಂದ್ವಲ್ಲ ಸಿಗಂದೂರಲ್ಲು ಅಷ್ಟೇ ಸಿಗಂದೂರಲ್ಲು ಅಲ್ಲು ದೊಡ್ಡ ರೆಸಾಲ್ಟ್ ಮಾಡಿದ್ವಿ ಅದು ರೆಸಾಲ್ಟಲ್ಲಂತೂ ಸಕ್ಕತ್ತು ಊಟಗಳೆಲ್ಲ ಅಷ್ಟೇ ಚೆನ್ನಾಗಿತ್ತು ಒಳ್ಳೆ ಟೇಶ್ಟ್ ಇತ್ತು ಅಲ್ಲಿಂದ ನಾವು ಅವತ್ತು ನೈಟು ಮತ್ತು ಹೋಗ್ಬೇಕಾದ್ರೆ ಮಂಗ್ಳೂರಿಗೆ ಹೋದ್ವಿ ಮಂಗ್ಳೂರಲ್ಲು ಸಕ್ಕತ್ತಾಗಿದೆ ಬೀಚುಗಳು ಅಲ್ಲಿ ಫಿಶ್ ತಿನ್ನೋದಕ್ಕಂತ ಹೋದೆವ್ ಮಂಗ್ಳೂರಿಗೆ ಮಂಗ್ಳೂರಲ್ಲಿ ಫಿಶ್ ಮಾಡ್ತಾರೆ ಅಂತಂದರೆ ಸಕ್ಕತ್ತಾಗಿರತ್ತೆ ಆ ಫಿಶ್ ತಿನ್ನೋದಕ್ಕಂತ ನಾವು ಮಂಗ್ಳೂರಿಗೆ ಹೋಗಿದ್ದು ಮಂಗ್ಳೂರಿಗೆ ಹೋಗಿ ಬೀಚಲ್ಲಿ ಆಡಿ ಒಳ್ಳೆ ಎಂಜಾಯ್ ಮಾಡಿ ಮತ್ತು ಅಲ್ಲಿಂದ ಟೆಂಪಲ್ ನೋಡಿ ಆಲ್ಲಿಂದ ಮತ್ತು ಕೊರಗಜ್ಜಗೆ ಹೋದ್ವಿ ಕೊರಗಜ್ಜ ಟೆಂಪಲ್ ಅಲ್ಲು ಅಷ್ಟೆ ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಕಳಂತು ಎಷ್ಟು ಖುಷಿಪಟ್ರು ಅಂತಂದರೆ ಅಷ್ಟು ಚೆನ್ನಾಗಿತ್ತು ಕೊರ್ಗಜ್ಜಗೆ ಹೋಗಿ ಅಲ್ಲು ಅಷ್ಟೆ ಅಲ್ಲು ತುಂಬ ಚೆನ್ನಾಗಿ ನೈಟಲ್ಲಿ ಪೂಜೆ ಇರುತ್ತೆ ಅಲ್ಲಿ ನೈಟ್ ಎಲ್ಲ ಕೋಲ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಟ್ರಿಪ್ ಅಂತು ನೋಡಿದ್ರೆನೇ ಗೊತ್ತಾಗದು ಅದು ಬಾಯಲ್ಲಿ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಒಂದಿನ ಟ್ರಿಪ್ ಹಾಕ್ಬೇಕು ಕಣೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಫ್ರೆಂಡ್ಸ್ ಹೋದ್ರೇನೇ ತುಂಬ ಚೆನ್ನಾಗಿರೋದು ಫ್ರೆಂಡ್ಸ್ ಜೊತೆ ಹೋದ್ರೆ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಬೀಚಲ್ಲಿ ಆಡೋದಕ್ಕೆ ಪ್ರತಿಯೊಂದು ಆ ಬೋಟ್ಗಳಲ್ಲೂ ಮತ್ತು ಫಿಶ್ ಊಟ ಒಳ್ಳೊಳ್ಳೆ ಊಟಗಳು ಅಂದರೆ ಅದನ್ನು ಹೇಳೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನಮ್ಗಂತು ತುಂಬ ಖುಷಿಯಾಯ್ತು ಒಂದು ವಾರ ಇದ್ವಲ್ವಾ ಒಂದು ವಾರ ಇದ್ದಂಗೆ ಅನಿಸಿಲ್ಲ ನಾವು ಫ್ಯಾಮ್ಲಿ ಎಲ್ಲ ಅಲ್ಲೇ ಇದ್ದಿದ್ದಕ್ಕೆ ಒಂದೊಂದು ದಿನಾನೂ ಒಂದೊಂದು ಬೀಚ್ಗೆ ಹೋದ್ರೆ ಒಂದಿನ ಫುಲ್ಲು ಸರಿ ಹೋಗ್ತಾಯಿತ್ತು ಬೀಚಲ್ಲಿ ಹೋದ್ರೆ ಅಂತು ಈಚೆ ಬರೋದಕ್ಕೆ ಮನ್ಸ್ ಬರೊಲ್ಲ ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಅಂದರೆ ಒಳ್ಳೆ ಖುಷಿ ಇತ್ತು ಮಕ್ಳಿಗೆ ಆಲಿಡೇಸ್ ಇತ್ತಲ್ವಾ ಹೆಂಗೂ ನನ್ನ ಮಗಳಿಗೆ ಆಫೀಸ್ ಲೀವ್ ಇತ್ತು ಹಂಗಾಗಿ ಫ್ಯಾಮ್ಲಿ ಜೊತೆ ಹೋಗಿರೋದಕ್ಕಂತೂ ತುಂಬ ಖುಷಿ ಇತ್ತು ನಮ್ಗಂತು ಅಲ್ಲಿ ಟೈಮ್ ಪಾಸ್ ಆಗಿದ್ದೇನೆ ಗೊತ್ತಾಗಿಲ್ಲ ಒಂದು ವಾರ ಇದ್ವಲ್ವಾ ಗೋವಾದಲ್ಲಿ ನಾಲ್ಕು ದಿಸ ಇದ್ವಿ ಅಲ್ಲಿಂದ ಸಿಗಂದೂರು ಸಿಗಂದೂರಲ್ಲು ತುಂಬ ಚೆನ್ನಾಗಿತ್ತು ಅಲ್ಲು ಬೀಚಲ್ಲೆಲ್ಲ ಆಡಿದ್ರು ಒಳ್ಳೊಳ್ಳೆ ಫೋಟೋಸ್ ತಗೊಂಡ್ರು ಆ ಬೀಚ್ಗ್ಳಲ್ಲಿ ಹೋಗ್ಬಿಟ್ರೆ ಅಂತೂ ಅದು ಅಲೆ ಬರ್ತಾಯಿದ್ರೆ ಅವ್ರಿಗೆ ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸು ಬಂದಿಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲ ಕಡೆ ಅಷ್ಟೆ ಅವ್ರಿಗೆಷ್ಟು ಖುಷಿಯಾಯ್ತ್ ಅಂತಂದರೆ ಮಕ್ಕಳ್ಗೆ ಇಷ್ಟು ಬೇಗ ಒಂದು ವಾರ ಆಯ್ತಾ ಅನ್ನಿಸ್ತು ಅಷ್ಟು ನೋಡ್ಕೊಂಡು ಬಂದ್ವಿ ಮತ್ತು ನೆಕ್ಸ್ಟು ಧರ್ಮಸ್ಥಳ ಟ್ರಿಪ್ ಹೋಗ್ಬೇಕು ಅಂತ ಇದೀವಿ ಧರ್ಮಸ್ಥಳ ಅಲ್ಲಿಂದ ಮತ್ತು ಮಂಗ್ಳೂರು ಹೋಗ್ಬೇಕು ಅಂತ ಇದೀವಿ ಮಂಗ್ಳೂರಿಗೆ ಹೋಗ್ಬರ್ಬೇಕು ಅಂದರೆ ಪದೇ ಪದೇ ನೋಡಬೇಕು ಅನ್ನಿಸ್ತಾ ಇರುತ್ತೆ ಮಂಗ್ಳೂರು ಆಗಲಿ ಗೋವಾ ಆಗಲಿ ಎಲ್ಲ ಕಡೆ ಬೀಚ್ಗಳಿರೋ ಕಡೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಳಿಗಂತು ಅಷ್ಟು ಖುಷಿಯಾಯ್ತು ನಮ್ಮ ಮಾ ಬಿಂದು ಅಂತು ತುಂಬ ಅವ್ಳಿಗೆ ಬರೋಕೆ ಅವ್ಳನ್ನ ಹಿಡಿಯೋದಕ್ಕೆ ಆಗಿಲ್ಲ ಅಷ್ಟೊಂದು ಅವ್ಳಿಗೆ ಖುಷಿಯಾಯ್ತು ಅದು ಸ್ವಿಮ್ಮಿಂಗ್ ಫೂಲ್ಗಳಂತು ಬೆಳಗ್ಗೆ ಹೋಗ್ ಕೂತ್ಕೋ ಬಿಟ್ಟರೆ ಮಧ್ಯಾಹ್ನವರ್ಗು ಈಚೆನೇ ಬಂದಿಲ್ಲ ಅಷ್ಟು ಚೆನ್ನಾಗಿತ್ತು ಬೀಚಲ್ಲಿ ಹೋದ್ರು ಅಷ್ಟೆ ಬೀಚಲ್ಲಿ ತುಂಬ ಚೆನ್ನಾಗಿತ್ತು ಅಷ್ಟು ಖುಷಿಯಾಯ್ತು ಎಲ್ಲರ್ಗು ಮಕ್ಳಿಗಂತೂ ಇನ್ನು ಇನ್ನೂ ಒಂದ್ಸಲಿ ಹೋಗೊಣ ಅಂತಾರೆ ಇವಾಗು ಆದರೆ ದುಡ್ಡು ಖರ್ಚಾಗಿದ್ದು ಗೊತ್ತಾಗಿಲ್ಲ ನಮಗೆ ಆ ಖುಷಿ ನೋಡಿಬಿಟ್ಟು ಅವ್ರಿಗಷ್ಟು ಸಂತೋಷ ಆಯಿತು ತುಂಬ ಚೆನ್ನಾಗೈತೆ ಪ್ಲೇಸಸು ನೀನು ಹೋಗ್ಬೇಕಾಗಿತ್ತು ಫ್ಯಾಮ್ಲಿ ಜೊತೆ ಎಲ್ಲ ಹೋಗಿದ್ರೆ ಒಳ್ಳೆ ಎಂಜಾಯ್ಮೆಂಟು ನಾನು ಮಕ್ಳನ್ನು ಕರ್ಕೊಂಡೋದರೆ ಅಂತು ಮಕ್ಳಿಗಿರೋ ಖುಷಿ ಅವ್ರ ಖುಷಿ ನೋಡಿದ್ರೆನೇ ನಮಗೆ ಸಂತೋಷ ಆಗುತ್ತೆ ಅಷ್ಟು ಚೆನ್ನಾಗಿದೆ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ನಾವಿಲ್ಲಿ ಕುತ್ಕೊಂಡು ನೊಡೋದೇನು ಇಲ್ಲ ನಾವು ಆಚೆ ಸ್ವಲ್ಪ ಹೋಗಿ ನೋಡಿದ್ರೆ ಅಂತು ಅಷ್ಟೂ ಟೆಂಪಲ್ಗಳಾಗ್ಲಿ ಬೀಚ್ಗಳಾಗ್ಲಿ ಊಟಗಳಾಗ್ಲಿ ಪ್ರತಿಯೊಂದಕ್ಕು ಅಷ್ಟೆ ಅಷ್ಟೆ ಚೆನ್ನಾಗಿರುತ್ತೆ ಏನು ಯಾವಾಗೂ ಇಲ್ಲೇ ಇರ್ತೀವಲ್ವಾ ಒಂದ್ಸಲಿ ಹೋಗ್ ಎಲ್ಲ ಒಂದು ರೌಂಡ್ ಹಾಕೋ ಬನ್ನಿ ನೀವು ಹೋಗ್ ನೋಡ್ಕೊ ಬನ್ನಿ ತುಂಬ ಚೆನ್ನಾಗೈತೆ ಅದೇ ನಾವು ನೆಕ್ಸ್ಟ್ ಮಂತ್ ಹೋಗೋಣ ಅಂತಿದ್ದೀವಿ ನೆಕ್ಸ್ಟ್ ಮಂತ್ ಇನ್ನೊಂದ್ಸಲಿ ಹೋದ್ರೆ ಒನ್ ವೀಕ್ ಆಗುತ್ತೆ ಒನ್ ವೀಕು ಲೀವ್ ನೋಡಿಕೊಂಡು ಹೋಗ್ ಬರ್ತೀವಿ